ಹೌದಾ ಏನು ಹೇಳಿ ಇಲ್ಲಿ ಹಾಸ್ಪಿಟಲ್ ಗೌರ್ಮೆಂಟ್ ಬೇಕಾ ಪ್ರೈವೇಟ್ ಬೇಕಾ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಕಿದ್ದರೆ ಇಲ್ಲೇ ಊರಲ್ಲೇ ಉಂಟು ಊರಲ್ಲೇ ಸ್ವಲ್ಪ ದೂರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಉಂಟು ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಬೇಕಾದರೆ ನೀವು ಸಿಟಿಗೆ ಹೋಗಬೇಕಾಗತ್ತೆ ವ್ಯವಸ್ಥೆಯೆಲ್ಲ ತುಂಬ ಚೆನ್ನಾಗೇ ಉಂಟು ಎರಡೂ ಹಾಸ್ಪಿಟಲಲ್ಲಿ ಆದರೆ ಗೌರ್ಮೆಂಟ್ಗೆ ಕಂಪೇರ್ ಮಾಡಿದರೆ ಪ್ರೈವೇಟ್ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಚೆನ್ನಾಗಿ ಉಂಟು ನೀವೆಲ್ಲಿಗೆ ಹೋಗಬೇಕಂತಿದ್ದೀರಾ ಹೌದಾ ಜ್ವರ ಜ್ವರನಾ ಅವರಿಗೆ ಹೌ ಹಾಗಾದರೆ ನೀವು ಗೌರ್ಮೆಂಟ್ಗೆ ಹಾಸ್ಪಿಟಲ್ಗೆನೆ ಹೋಗಿ ಅಲ್ಲಿ ಏನಾದರೂ ಅಂದರೆ ಏನಾದರೂ ಇದ್ದರೆ ಬೇರೆ ಏನಾದರೂ ಅವರು ನಿಮಗೆ ಹೇಳ್ತಾರೆ ಪ್ರೈವೇಟ್ಗೆ ಹೋಗಿ ಅಂತ ನೀವು ಇಲ್ಲೇ ಹೋಗಿ ಗೌರ್ಮೆಂಟಿಗೆ ಹೋಗಿ ಹಾಗಾದರೆ ಇಲ್ಲ ಇಲ್ಲ ವ್ಯವಸ್ಥೆಯೆಲ್ಲ ತುಂಬ ಚೆನ್ನಾಗುಂಟು ಇದು ಹೊಸತು ಹಾಸ್ಪಿಟಲ್ ಆದದ್ದಷ್ಟೇ ಇವಾಗಷ್ಟೇ ಆದದ್ದು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಉಂಟು ನೀವು ಹೋಗಬಹುದು ಆಯಿತಾ ನೀವು ಸಿಟಿಗೆ ಹೋಗಬೇಕು ಅಂದರೆ ತೀರ್ಥಹಳ್ಳಿ ಹತ್ತಿರ ಒಂದು ಪ್ರೈವೇಟ್ ಹಾಸ್ಪಿಟಲ್ ಉಂಟು ನೀವು ಅಲ್ಲಿಗೆ ಹೋದರೆ ಆಗ್ತದೆ ಅಲ್ಲಿ ಎರಡ್ಮೂರು ಹಾಸ್ಪಿಟಲ್ ಉಂಟು ಆಯಿತಾ ಹಾಂ ಓಕೆ ನೀವು ಹೋಗುವಾಗ ನನಗೆ ಕಾಲ್ ಮಾಡಿ ಆಯಿತಾ ನಾನೆಲ್ಲ ಹೇಳ್ತೇನೆ ಇನ್ಫರ್ಮೇಷನ್ ಎಲ್ಲ ನಿಮಗೆ ಕೊಡ್ತೇನೆ ಆಯಿತಾ ಹಾಂ ಓಕೆ